ಹೆಲೋ ನಮಸ್ತೆ ನಾವು ಪ್ರವಾಸಕ್ಕೆ ಬರ್ಬೇಕೆಂದು ಅನ್ಕೊಂಡಿದ್ದೀವಿ ನಾವು ಹಿರಿಯೂರಿಂದ ಕರೆ ಮಾಡಿದ್ದೀವಿ ನಮ್ಮ ನಾವು ನಮ್ಮ ಕುಟುಂಬದವರು ಚಿತ್ರದುರ್ಗಕ್ಕೆ ಪ್ರವಾಸಕ್ಕೆ ಬರಬೇಕೆಂದು ಅನ್ಕೊಂಡಿದ್ದೀವಿ ಅಲ್ಲಿ ಯಾವ ಅಲ್ಲಿ ಯಾವ ಯಾವ ಸ್ಥಳಗಳು ಇದಾವೆ ಅಂತ ಹೇಳಬೇಕಾಗಿತ್ತು ಹಾಂ ಹೌದು ಹಾಂ ಸರಿ ರೀ ಅಲ್ಲಿ ಎಷ್ಟು ಮೊತ್ತವಾಗುತ್ತದೆ ಎಂದು ಹೇಳ್ತಿರ ಹಾಂ ಹೇಳಿ ಮೇಡಮ್

ಹೌದಾ ರೀ ಮತ್ತು ನಾವು ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಏನಾದರೂ ಇದೆಯಾ ಅಲ್ಲಿ ಎಷ್ಟು ಮೊತ್ತವಾಗ್ಬೋದು ರಿಯಲ್ ಹೌದಾ ತುಂಬ ಆಯಿತು ರೀ ನೋಡಿ ಕಡಿಮೆ ಮಾಡ್ಕೊಳ್ಳಿ ಏನಾದರೂ ಹೌದಾ ಎಷ್ಟು ಮಾಡ್ಕೊಂತೀರ ಆಮ ರಿಯಾಯಿತಿನ ಹೌದಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ

ಆಂ ಹೌದಾ ಹೌದಾ ಯಾವ ಯಾವ ಸ್ಥಳಕ್ಕೆ ಎಷ್ಟೆಷ್ಟು ಆಗುತ್ತೆ ಎರಡರಿಂದ ಮೂರು ದಿವ್ಸ ಬರಬೇಕೆಂದು ಅನ್ಕೊಂಡಿದ್ದೀವಿ ಎರಡನೇ ತಾರೀಖು ಬರಬೇಕು ಅನ್ಕೊಂಡಿದ್ದೀವಿ ಎರಡರಿಂದ ಆರನೇ ತಾರೀಖುವರ್ಗು ಇಲ್ಲೇ ಇರಬೇಕು ಅಂದು ಅನ್ಕೊಂಡಿದ್ದೀವಿ ಮೊತ್ತ ಎಷ್ಟು ಆಗ್ಬೋದು ಅಂತ ಹೌದಾ ಹೌದಾ

ಹೌದಾ

ಹ್ಞೂ ಹೌದಾ

ನೀವು ಉಪಾ ಉ ಆಹಾರಕ್ಕೆ ಏನೇನೆಲ್ಲ ದೊರಿಯುತ್ತದೆ ಅಲ್ಲಿ ಹೌದಾ ಹಾಂ ಹಾಂ ಸರಿ ಮ್ಯಾಮ್ ಸರಿ